ಹಲೋ ನನ್ನ ಮನೆಯ ವಿಶೇಷ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆ ಬಗ್ಗೆ ವಿಚಾರಿಸಬೇಕಿತ್ತು ಅದಕ್ಕೆ ನಿಮಗೆ ಕರೆ ಮಾಡಿದೆ ನಿಮ್ಮ ಹೋಟೆಲ್ನಲ್ಲಿ ಊಟ ರುಚಿ ಆಗಿರ್ತದೆ ಜೊತೆಗೆ ಸ್ವಚ್ಛವಾಗಿರ್ತದೆ ಅಂತ ಕೇಳಿದ್ದೇನೆ ನೀವು ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಊಟದ ವ್ಯವಸ್ಥೆ ಮಾಡ್ತೀರಾ ಅಂತ ತಿಳ್ಕೊಳ್ಬೇಕಿತ್ತು ವಿಶೇಷ ಊಟಕ್ಕೆ ನಿಮ್ಮಲ್ಲಿ ಯಾವ ಯಾವ ಬಗೆಯ ಆಹಾರ ಪದಾರ್ಥಗಳು ಇರ್ತದೆ ಅಂತ ಹೇಳ್ತೀರಾ ನಿಮ್ಮಲ್ಲಿ ಈಗ ಲಭ್ಯವಿರುವ ಆಹಾರ ಪದಾರ್ಥಗಳ ವಿವರಗಳು ಬೇಕಿತ್ತು ಬೇರೆ ಯಾವ ಬಗೆಯ ಆಹಾರಗಳನ್ನು ಆಯ್ಕೆ ಮಾಡಬಹುದು ಅಂತ ನೀವು ಸ್ವಲ್ಪ ಸಜೆಸ್ಟ್ ಮಾಡಬಹುದಾ ದಯವಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಊಟ ಮತ್ತು ಪಾನೀಯದ ವ್ಯವಸ್ಥೆ ಕೂಡ ಮಾಡಬೇಕು ನನ್ನ ಕೆಲವು ಅತಿಥಿಗಳು ವೆಜಿಟೇರಿಯನ್ಗಳು ಅವರಿಗೆ ಯಾವ ರೀತಿಯ ಊಟದ ವ್ಯವಸ್ಥೆ ಮಾಡ್ತೀರಾ ಎಂಬ ಮಾಹಿತಿ ಕೂಡ ಬೇಕಿತ್ತು ನಿಮ್ಮಲ್ಲಿನ ಊಟದ ಬೆಲೆಯ ಬಗ್ಗೆ ಕೂಡ ಮಾಹಿತಿ ಬೇಕಿತ್ತು ನನಗೆ ಮತ್ತೆ ನನ್ನ ಕಾರ್ಯಕ್ರಮಕ್ಕೆ ನೀವು ಇಲ್ಲಿ ಬಂದು ಅಡುಗೆಯ ವ್ಯವಸ್ಥೆ ಮಾಡ್ತೀರಾ ಅಥವಾ ನಿಮ್ಮಲ್ಲಿಯೇ ತಯಾರಿಸಿ ತರ್ತೀರಾ ಅಂತ ತಿಳ್ಕೊಳ್ಬೇಕಿತ್ತು ನಾನು ನನ್ನ ಕಾರ್ಯಕ್ರಮದಲ್ಲಿ ಸ್ವೀಟ್ಸನ್ನು ಕೂಡ ಇಡಬೇಕಂತ ಅಂದ್ಕೊಂಡಿದ್ದೇನೆ ನೀವು ಕೃಷಿ ಅಥವಾ ಸ್ವಂತ ವೃಕ್ಷಗಳಿಂದ ಪಡೆದ ಆಹಾರ ಪದಾರ್ಥಗಳನ್ನು ನೀವು ಒದಗಿಸುತ್ತೀರಿ ಎಂದು ಕೇಳಿದ್ದೇನೆ ನಮಗೆ ಈ ರೀತಿಯ ಆಹಾರ ಪದಾರ್ಥವೇ ಬೇಕಿತ್ತು ಮತ್ತು ನಾವು ದೊಡ್ಡ ಪ್ರಮಾಣದ ಆರ್ಡರ್ ನಿಮಗೆ ನೀಡುತ್ತಿದ್ರಿಂದ ಬೆಲೆಯಲ್ಲಿ ರಿಯಾಯಿತಿ ನೀಡ್ತೀರಾ ರಿಯಾಯಿತಿ ನೀಡುವುದಾದ್ರೆ ಯಾವ ಲೆಕ್ಕದಲ್ಲಿ ಮತ್ತು ಎಷ್ಟು ರಿಯಾಯಿತಿ ನೀಡಬಹುದು ನೀವು